ನಾವು ಮಧ್ಯಾಹ್ನ ಯಾವಾಗಲು ಸಾಮಾನ್ಯವಾಗಿ ಲಘು ಆ ಲಘು ಪದಾರ್ಥವನ್ನೇ ಸೇವಿಸೋದು ಅಂದರೆ ತರಕಾರಿಯನ್ನೇ ನಾವು ಹೆಚ್ಚು ಮಾಡಲಿಕ್ಕೆ ಬಯಸ್ತೇವೆ ಅಂದರೆ ಹೆಚ್ಚಾಗಿ ನಾವು ಒಂದು ಪಲ್ಯ ತರಕಾರಿಯದ್ದು ಒಂದು ಸಾರು ಸಾರಿಲ್ಲದಿದ್ದರು ನಾವು ಗಂಜಿ ಊಟವನ್ನು ಮಾಡಲು ಮಧ್ಯಾಹ್ನ ಬಯಸೋದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮಧ್ಯಾಹ್ನ ಗಂಜಿ ಊಟ ಬಿಸಿ ಬಿಸಿ ಸಿಕ್ಕಿದರೆ ಅದರಷ್ಟು ಬ ಖುಷಿ ಬೇರೇನಿಲ್ಲ ಗಂಜಿ ಊಟಕ್ಕೆ ನಾವು ದಿನಕ್ಕೆ ಒಂದು ಬಗೆಯದ್ದು ಪಲ್ಯ ಅಂತ ಹೇಳಿ ವಾರಕ್ಕೆ ಡಿಸೈಡ್ ಮಾಡಿ ಎಣಿಸಿರ್ತೇವೆ ಅದೇ ರೀತಿ ಮಾಡ್ತಾ ಹೋಗ್ತೇವೆ ಹಾಗೇನಾದರು ಒಳ್ಳೆಯ ಶುಭದಿನ ಬಂದರೆ ಆ ದಿನ ಚೇಂಜಸ್ ಆಗ್ತದೆ ಅಥವಾ ಯಾರಾದರು ನೆಂಟರು ಒಮ್ಮೊಮ್ಮೆ ಮನೆಗೆ ಬಂದರೆ ಆ ದಿನ ಬದಲಾವಣೆ ಮಾಡುತ್ತೇವೆ ಇಲ್ಲದಿದ್ದರೆ ಗಂಜಿ ಗಂಜಿ ಹೇಳಿದರೆ ನಮಗೆ ಬಾಯಿಲ್ಡ್ ರೈಸನ್ನೇ ಯೂಸ್ ಮಾಡೋದು ಅದು ಗಂಜಿ ಊಟ ಮಾಡಲಿಕ್ಕೆ ಮಧ್ಯಾಹ್ನ ಬಿಸಿ ಬಿಸಿ ಒಳ್ಳೆ ಆಗ್ತದೆ ಇದಕ್ಕೆ ನಾವು ಯಾವಾಗಲು ಹೆಚ್ಚಾಗಿ ಒಂದು ಬಾಜಿ ಬಾಜಿ ಹೇಳಿದರೆ ಬೀನ್ಸ್ ಬಾಜಿ ಅಲಸಂಡೆ ಬಾಜಿ ಮತ್ತೆ ತೊಂಡೆಕಾಯಿ ತೊಂಡೆಕಾಯಿಗೆ ನಾವು ಯಾವಾಗಲು ಕಡಲೆ ಕೆಂಪು ಕಡಲೆ ಅಥವಾ ಬಿಳಿ ಕಡಲೆ ಹಾಕಿ ಪಲ್ಯ ಮಾಡ್ತೇವೆ ಸುಕ್ಕ ಟೈಪು ಅದು ನಮಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತದೆ ಅದು ಕೆಲವು ಗಸಿ ಮಾಡ್ತಾರೆ ಅದು ನಮಗೆ ಗಂಜಿಯ ಒಟ್ಟಿಗೆ ಊಟ ಮಾಡಲಿಕ್ಕೆ ಸರಿಯಾಗೋದಿಲ್ಲ ಆದರೆ ಇದು ನಾವು ಸುಕ್ಕ ಟೈಪ್ ಮಾಡಿದರೆ ಅದು ಒಂಥರ ನಮಗೆ ಒಳ್ಳೆ ಟೇಸ್ಟನ್ನು ಸಹ ಕೊಡ್ತದೆ ಅದು ತೊಂಡೆಕಾಯಿಗೆ ಕಡಲೆ ಸಹ ಹಾಕ್ಬೋದು ಮತ್ತೆ ಸುವರ್ಣಗೆಡ್ಡೆ ಇರ್ತದಲ್ಲ ಅದನ್ನು ಹಾಕಿ ಸಹ ಸುಕ್ಕ ಮಾಡಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಇಲ್ಲದಿದ್ದರೆ ಬೀನ್ಸಿಗೆ ನಾವು ಯಾವಾಗಲೂ ಖಾಲಿ ಕಾಯಿಮೆಣಸು ಹಾಕಿದರೆ ಹಾಕಿ ಮಾಡೋದು ಅದಕ್ಕೇನು ಕಡಿಲಿಕ್ಕಿಲ್ಲ ಅದು ನಮಗೆ ಬೇಗ ಸಹ ಆಗ್ತದೆ ಕೆಲಸ ಸುಲಭ ಸಹ ಆಗ್ತದೆ ಮತ್ತೆ ಅದು ಟೇಸ್ಟು ಸಹ ಬರ್ತದೆ ಹಾಗೆ ಅದರಲ್ಲಿ ನಾವು ಹಾಗೆ ಮೆಣಸು ಹಾಕಿ ಕಾಯಿಮೆಣಸು ಈರುಳ್ಳಿ ಹಾಕಿ ಮಾ ಒಗ್ಗರಣೆ ಹಾಕಿ ಮಾಡೋದಾದ್ರೆ ನಾವು ಅದು ಒಂದು ದಿನ ಬೀನ್ಸ್ ಮಾಡಿದರೆ ಅದು ಮರುದಿನ ನಾವು ಇದು ಮಾ ಅಲಸಂಡೆ ಮಾಡ್ತೇವೆ ಹಾಗೆ ಮತ್ತೊಂದು ದಿನ ಪಡುವಲಕಾಯಿ ಅದು ತುಂಬಾ ಟೇಸ್ಟ್ ಆಗ್ತದೆ ಪಡುವಲಕಾಯಿ ಬಾಜಿ ಮಾಡಲಿಕ್ಕೆ ಮತ್ತೆ ಹೀರೆ ಹೀರೆಯನ್ನು ಸಹ ಮಾಡ್ತೇವೆ ಹೀರೆ ಮಾಡುವಾಗ ಹೀರೆ ನಾವು ಕೆಲವು ಸಲ ತಂದಿರ್ತೇವೆ ಅದು ಸಿಪ್ಪೆ ತೆಗೆಯುವಾಗ ಬೆಳೆದಿರ್ತದೆ ಅಥವಾ ಅದರ ಸೈಡ್ ಎಲ್ಲ ಸಪೂರ ಆಗಿ ಬರ್ತದೆ ತುದಿ ಆಗ ಅದನ್ನೆಲ್ಲ ನಮಗೆ ಪದಾರ್ಥಕ್ಕೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಆಗ ನಾವೆಂತ ಮಾಡ್ತೇವೆ ಅದರ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೊಳ್ದು ಅದಕ್ಕೆ ಕಾಯಿಮೆಣಸು ಶುಂಠಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಕಡೆದ್ರೆ ಒಳ್ಳೆ ಚಟ್ನಿ ಆಗ್ತದೆ ಒಂದು ವೇಳೆ ಹೀರೆ ತಂದದ್ದು ಸಹ ಬೆಳೆದಿದ್ರೆ ಅದನ್ನು ಸಹ ನಾವು ಬೇಯಿಸಿ ಸಿಪ್ಪೆಯನ್ನು ಸಹ ನಾವು ಬೇಯಿಸಿ ಹಾಕಿ ಕಡಿಬೇಕು ಮಿಕ್ಸಿಯಲ್ಲಿ ಹಾಕಿ ಖಾಲಿ ಸ್ವಲ್ಪ ನೀರು ಹಾಕಿ ಇದು ಹೀರೆ ಮತ್ತೆ ಅದರ ಸಿಪ್ಪೆ ಸಹ ಬಿಸಾಡಬಾರ್ದು ಅದನ್ನು ಕಡೆದು ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಒಳ್ಳೆ ಟೇಸ್ಟ್ ಆಗ್ತದೆ ಹಾಗೇ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನಾವು ಇದು ಸಹ ಮಾಡ್ತೇವೆ ಎಂತ ಹುರುಳಿಕಾಯದ್ದು ಚಟ್ನಿ ಹುರುಳಿ ಹುರುಳಿಕಾಳು ಇರ್ತದೆ ಅದರದ್ದು ಚಟ್ನಿ ಉದ್ದಿನಬೇಳೆ ಚಟ್ನಿ ಇದು ನಮಗೆ ಊಟದೊಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ ಹಾಗೆ ನಮ್ಮ ಮನೆಯಲ್ಲಿ ನಾವು ಬ್ರಾಹ್ಮಿಯನ್ನು ಸಹ ಬೆಳೆದಿರ್ತೇವೆ ಒಂದೆಲಗ ಅದರದ್ದು ಚಟ್ನಿ ಮಾಡಿದರೆ ತುಂಬ ಒಳ್ಳೆ ಆಗ್ತದೆ ಆಮೇಲೆ ಬೆಳಿಗ್ಗೆ ಅದು ಚಟ್ನಿ ದೋಸೆಗೆ ಸಹ ಉಪಯೋಗಿಸಲಿಕ್ಕೆ ಆಗ್ತದೆ ಆಮೇಲೆ ರಾತ್ರಿ ಊಟಕ್ಕೆ ಮಾತ್ರ ನಮ್ಮ ಮನೆಯಲ್ಲಿ ಯಾವಾಗಲು ಮಾಂಸಹಾರ ಮಾಂಸಹಾರ ಹೇಳಿದರೆ ಮೀನು ಸಾರು ಬೇಕೇ ಬೇಕು ನನ್ನ ಪಪ್ಪನಿಗಂತು ಮೀನು ಸಾರು ಇಲ್ಲದೆ ಊಟ ಮಾಡಲಿಕ್ಕೆ ಕೇಳೋದಿಲ್ಲ ಹಾಗೆ ಮೀನು ಹೇಳಿದರೆ ನಾರ್ಮಲ್ ಆಗಿರ್ತದೆ ಬಂಗುಡೆ ಬೂತಾಯಿ ಹೆಚ್ಚಾಗಿ ಬರೋದು ಇದೇ ಹಾಗೆಯೇ ಕೆಲವು ಸಲ ಒಳ್ಳೆ ಒಳ್ಳೆ ಮೀನು ಬಂದರೆ ಅದನ್ನು ನಾವು ಕಾಯಿಸ್ತೇವೆ ಇಲ್ಲದಿದ್ದರೆ ಹೆಚ್ಚಾಗಿ ನಾವು ಮೀನು ಸಾರು ಮಾಡ್ತೇವೆ ಮೀನು ಸಾರಲ್ಲಿ ಸಹ ಕೆಲವು ನಮಗೆ ಇಷ್ಟ ಆಗ್ತದೆ ಕೆಲವು ಮುಳ್ಳಿರ್ತದೆ ಆದರು ಅದರ ರಸ ಕೆಲವು ಸಲ ಟೇಸ್ಟ್ ಆಗಿ ಬರ್ತದೆ ಮೀನಲ್ಲಿ ಸಹ ಅದರಲ್ಲಿ ಒಂದು ಹೊಳೆಮೀನು ನದಿಯ ಮೀನು ಮತ್ತೆ ಸಮುದ್ರದ ಮೀನು ಅಂತ ಇದೆ ನನ್ನ ನಮ್ಮ ನನ್ಗೆ ಇಷ್ಟವಾಗೋದು ಬಂಗುಡೆ ಅದನ್ನು ಸಾರು ಸಹ ಮಾಡ್ಬೋದು ಫ್ರೈ ಸಹ ಮಾಡ್ಬೋದು ಅದರಲ್ಲಿ ಮಾಂಸವೇ ಇರ್ತದೆ ತಿನ್ನಲಿಕ್ಕೆ ಇದು ಮಾಡಿ ತಿನ್ನುವ ಇದರೊಟ್ಟಿಗೆ ನಾವು ಸಂಡೇ ಒಂದು ಸ್ಪೆ ಆದಿತ್ಯವಾರ ಒಂದು ಸ್ಪೆಷಲ್ ಆಗಿ ಚಿಕನ್ ಮಾಡ್ತೇವೆ ಅದು ಹೇಳಿದರೆ ಶಾಲೆಗೆ ಮಕ್ಕಳಿಗೆ ರಜೆ ಇರ್ತದಂತ ಹೇಳಿ ಅವರಿಗೆ ಮಕ್ಕಳಿಗೆ ಚಿಕನ್ ಹೇಳಿದರೆ ಆಯಿತು ಒಂದು ಸಂಡೇ ನಾವು ಚಿಕನ್ನು ಮತ್ತು ಕೋಳಿರೊಟ್ಟಿ ಅಂತ ಇರ್ತದೆ ಅದು ತಿಂದರೆ ಇನ್ನು ಸಂಜೆ ಸಂಡೇ ನಾವು ಚಿಕನ್ ಸುಕ್ಕ ಮಾಡಿ ನೀರುದೋಸೆ ಮಾಡ್ತೇವೆ ನಮ್ಮ ಊರಾಚೆ ಎಲ್ಲ ನೀರ್ದೋಸೆ ತುಂಬಾ ಚಿಕನ್ನಿಗೆ ಸೂಟ್ ಆಗ್ತದೆ ಇನ್ನೊಂದು ಸಂಡೇ ಕಬಾಬ್ ಮಾಡುತ್ತೇವೆ ಹಾಗೆ ಇನ್ನೊಮ್ಮೆ ಬಿರಿಯಾನಿ ಇದನ್ನೆಲ್ಲ ಮಾತ್ರ ನಾವು ಕೋಳಿಯನ್ನು ಎಲ್ಲಾ ರಾತ್ರಿಗೆ ಮಾತ್ರ ಯೂಸ್ ಮಾಡುತ್ತೇವೆ ಮಧ್ಯಾಹ್ನ ನಾವು ಇದ್ದರು ಸಹ ಮನೆಯಲ್ಲಿ ಅದು ಮಾಂಸಹಾರವನ್ನು ಕಮ್ಮಿ ಸೇವಿಸೋದು ತರಕಾರಿಯನ್ನು ಮಾಡಿದರೆ ಎಲ್ಲರು ಬಟ್ಟಲು ಖಾಲಿ ಮಾಡಿ ಬಿಡ್ತಾರೆ ಆಮೇಲೆ ಯಾವಾಗಾದರು ಶುಭದಿನ ಬಂದರೆ ಆ ದಿನ ಮಾತ್ರ ನಾವು ಆ ದಿನ ಎಂತ ಶುಭದಿನ ಇರ್ತದೆ ಒಂದು ವೇಳೆ ಸಿಹಿ ಪದಾರ್ಥ ಮಾಡಲಿಕ್ಕಿದ್ರೆ ಒಂದು ಪಾಯಸವನ್ನು ಮಾಡ್ತೇವೆ ಮತ್ತೆ ಹೀಗೆ ಒಂದು ಬಟಣಿ ಬಟಾಟೆ ಗಸಿ ಕಡಲೆ ಮ್ ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ಇದು ಮಾಡಿದರೆ ಒಂದು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಫಂಕ್ಷನ್ನಿಗೆ ಬಟಣಿ ಬಟಾಟೆ ಗಸಿ ಬಟಣಿ ಬಟಾಟೆ ಗಸಿ ತುಂಬಾ ಒಳ್ಳೆ ಆಗ್ತದೆ ಅದು ಒಂಥರಾ ಟೇಸ್ಟ್ ಬೇರೆಯೇ ಕೊಡ್ತದೆ ನಮ್ಮ ಮನೆಯಲ್ಲಿ ಮತ್ತೆ ಯಾ ತಿಂಗಳಿಗೆ ಒಂದುಸಲ ಬಿರಿಯಾನಿ ಮಾಡುತ್ತೇವೆ ಚಿಕನ್ ಬಿರಿಯಾನಿಯನ್ನು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡುತ್ತಾರೆ ಮತ್ತೆ ನಾವು ಮಟನನ್ನು ತಿನ್ನುವುದಿಲ್ಲ ಚಿಕನ್ನಲ್ಲಿ ನಮಗೆ ಕೆಲವು ವೆರೈಟಿ ಇದೆ ಚಿಕನ್ ನಾ ಅಮ್ಮನಿಗಾದರೆ ಸುಕ್ಕ ಮತ್ತೆ ಸಾರು ಮಾಡ್ತಾರೆ ನಾನಾದರೆ ಅದರಲ್ಲಿ ನಾಲ್ಕೈದು ವೆರೈಟಿಯನ್ನು ಮಾಡ್ತೇನೆ ಗ್ರೀನ್ ಮಸಾಲ ಮಾಡಿ ಅಥವಾ ಚಿಕನ್ ತಂದೂರಿ ಹಾಗೆ ಮಾಡಿ ಏನಾದರು ಚಿಲ್ಲಿ ಹಾಗೆ ಮಾಡಿ ಮಾಡಿದರೆ ಮಕ್ಕಳಿಗೆ ಖುಷಿಯಾಗಿ ಮಕ್ಕಳು ತಿಂತಾರೆ ಮತ್ತೆ ಹೆಚ್ಚು ನಮಗೆ ಯಾವಾಗಲು ಮಾಡೋದು ಹೀಗೆ ಅಲಸಂಡೆ ಬೀನ್ಸ್ ಅದು ಮಕ್ಕಳ ಟಿಫಿನ್ನಿಗೂ ಮತ್ತೆ ಯೂಸ್ ಆಗ್ತದೆ ಮರುದಿನ ಬೆಳಿಗ್ಗೆ ಟಿಫಿನ್ನಿಗ್ ಕೊಡುವಾಗ ಅದಕ್ಕೂ ಸಹ ಆಗ್ತದೆ ಹೀಗೆ ನಮ್ಮ ಅಡುಗೆಯಲ್ಲಿ ವಿವಿಧ ತರಕಾರಿಗಳನ್ನು ನಾವು ಉಪಯೋಗಿಸ್ತೇವೆ ಹಾಗೂ ಬೆಂಡೆಕಾಯಿ ಬೆಂಡೆಕಾಯಿಯನ್ನು ಸಹ ನಾವು ಮೆಣಸು ಹಾಕಿಯೇ ಮಾಡೋದು ಹೆಚ್ಚಿನ ಪದಾರ್ಥಗಳಿಗೆ ನಾವು ಮಧ್ಯಾಹ್ನ ಮಾಡೋದಕ್ಕೆ ಹೆಚ್ಚಾಗಿ ಕಡೆದು ಮಾಡೋದಿಲ್ಲ ಹೀಗೆ ಕಾಯಿಮೆಣಸು ಈರುಳ್ಳಿ ಟೊಮೆಟ ಹಾಕಿ ಅದನ್ನು ಬೇಯಿಸಿ ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಉದುರಿಸಿದರೆ ಅದು ತುಂಬಾ ಟೇಸ್ಟ್ ಬರ್ತದೆ ಹಾಗೆ ನಾವು ಟೊಮೆಟೋ ಸಾರು ಸಹ ಮಾಡ್ತೇವೆ ತೊಗರಿಬೇಳೆಯದ್ದು ದಾಲ್ ಸಹ ಮಾಡ್ತೇವೆ ಅದು ಇದ್ದರೆ ಸಹ ಆಗ್ತದೆ ಆ ರೀತಿ ಮಾಡಿದರೆ ನಮಗೀಗ ಬ ನಾವು ಮಧ್ಯಾಹ್ನದ ಊಟಕ್ಕೆ ಟೊಮೆಟೋ ಸಾರು ಮಾಡಿದ್ದೆವು ಹಾಗೆ ದಾಲ್ ಮಾಡಿದರೆ ರಾತ್ರಿಗೆ ನಾವು ಮೀನು ಸಾರು ಮಾಡೋದಿಲ್ಲ ಮೀನು ಫ್ರೈಯೇ ಇರ್ತದೆ ಯಾಕೇಳೀದರೆ ನಾವು ಒಂದು ಹೊತ್ತಿನ ಊಟ ಎರಡು ಹೊತ್ತಿನ ಮಾಡಿದರು ಒಂದು ಹೊತ್ತಿನದ್ದು ಇದ್ದರೆ ನೆಸ್ಟ್ ಅದನ್ನೇ ಕಂಟಿನ್ಯೂ ಮಾಡಿ ಮರುದಿನಕ್ಕೆ ಇಡೋದಿಲ್ಲ